ಹಲೋ ಇದು ಸುಮಿತ್ ಟ್ರಾವೆಲ್ಸಿಂದನಾ ಹಾಂ ಸರ್ ನಾನು ಕೀರ್ತನ ಅಂತ ಹೇಳಿಬಿಟ್ಟು ನನ್ನದು ಕಾಲೇಜಿಗೆ ಒಂದು ವಾರ ರಜೆ ಇತ್ತು ಅದಕ್ಕೋಸ್ಕರ ನಾನು ಪ್ರವಾಸ ಪ್ಲಾನ್ ಮಾಡೋಣ ಅಂತ ನಿಮ್ಗೆ ಕಾಲ್ ಮಾಡಿದ್ದೀನಿ ನಾನು ದಾವಣಗೆರೆಯಲ್ಲಿರೊ ಎಲ್ಲ ಪ್ಲೇಸಸ್ಗೂ ಜಾಗಗಳಿಗು ಹೋಗಬೇಕು ಪ್ರವಾಸಕ್ಕೆ ಅಂತ ಅಂದ್ಕೊಂಡಿದಿನಿ ಅದಕ್ಕೆ ನಾನು ನಿಮಗೆ ಕಾರ್ ಅಥವಾ ಏನಾದ್ರೂ ಬೇರೆ ವಾಹನನ ಬುಕ್ ಮಾಡಬೇಕು ಅಂತ ಕಾಲ್ ಮಾಡಿದ್ದೇನೆ ನಾನು ನನ್ನ ಸ್ನೇಹಿತರು ಮತ್ತು ನನ್ನ ಕುಟುಂಬದ ಜೊತೆ ಬರ್ತಾ ಇದ್ದೀನಿ ಒಂದು ಹತ್ತು ಜನ ಹತ್ತರಿಂದ ಹನ್ನೆರಡು ಜನ ನಾವು ಬರ್ತಾ ಇದ್ದೇವೆ ಒಂದು ಹತ್ತು ದಿನ ಬೇಕಾಗುತ್ತೆ ನಮಗೆ ಆ ಹತ್ತು ದಿನ ಕೂಡ ನೀವು ನಮ್ಮ ಜೊತೆ ಇರಬೇಕು ಅಂದರೆ ಎಲ್ಲ ಪ್ಲೇಸಸ್ಗು ಗೈಡ್ ಥರ ನಮ್ಗೆ ಅಷ್ಟು ಗೊತ್ತಿಲ್ಲ ಅಲ್ಲವಾ ನೀವು ನಮ್ಮ ಜೊತೆಗೆ ಬಂದರೆ ಎಲ್ಲ ಪ್ಲೇಸಸ್ಗೂ ಹಾಂ ಹಾಗೆ ನಮ್ಮ ನಾವು ಉಳ್ಕೊಳ್ಳೋದಿಕ್ಕೆ ಉಳ್ಕೊಳ್ಳೋದಿಕ್ ಕೂಡ ಯಾವುದಾದ್ರೂ ಪ್ರವಾಸಿ ಮಂದಿರ ಬೇಕಾಗಿತ್ತು ಅದನ್ನ ನೀವು ಮಾಡಿಕೊಡ್ಬೇಕು ನಿಮಗ್ ಗೊತ್ತಿದ್ದರೆ ಹಾಂ ಗಾಡಿ ಬಂದುಬಿಟ್ಟು ದೊಡ್ಡದು ಬೇಕಾಗುತ್ತೆ ಹತ್ತರಿಂದ ಹನ್ನೆರಡು ಜನ ಬರ್ತಾ ಇದಿವಿ ಆದ್ರಿಂದ ಸ್ವಲ್ಪ ದೊಡ್ಡ ಗಾಡಿ ಆದ್ರೇ ಒಳ್ಳೆಯದು ಅನಿಸುತ್ತೆ ಹಾಂ ಹೌದು ನಮ್ಮ ಸ್ನೇಹಿತ್ರು ಹಾಂ ಹೌದು ನಮ್ಮ ಸ್ನೇಹಿತ್ರೆಲ್ಲ ಬರ್ತಾ ಇದ್ದಾರೆ ಹಾಂ ಹಾಂ ಸರಿ ಎಷ್ಟು ಆಗುತ್ತೆ ಅಂತ ಹೇಳ್ಬೋದಾ ಒಂದು ಹತ್ತು ದಿನ ಹತ್ತು ಹತ್ತು ದಿನ ಹನ್ನೆರಡು ಜನ ಆಗ್ಬೋದು ಹಾಂ ಪರವಾಗಿಲ್ಲ ಸರ್ ಹತ್ತು ಹನ್ನೊಂದು ಸಾವಿರ ಆದರೆ ಪರವಾಗಿಲ್ಲ ಮತ್ತೆ ನೀವು ಹೋಮ್ಸ್ಟೇ ಅದು ಪ್ರವಾಸ ಮಂದಿರದ್ದನ್ನೆಲ್ಲ ಸ್ವಲ್ಪ ಕಡಿಮೆಗೆ ಮಾಡಿಕೊಡಿ ಹಾಂ ಹಾಂ ಸರ್ ಸರ್ ಮತ್ತೆ ಈ ಹತ್ತು ದಿನದಲ್ಲಿ ದಾವಣಗೆರೆ ಎಲ್ಲ ಪೂರ್ತಿಯಾಗಿ ನೀವು ತೋರ್ಸೋದಕ್ಕೆ ಆಗುತ್ತಾ ಹಾಂ ಸರ್ ಹಾಂ ಹೌದು ಈ ಹತ್ತು ದಿನದಲ್ಲಿ ಎಲ್ಲ ಒಂದು ಹ್ಞೂ ಹ್ಞೂ ಹಾಂ ಸರಿ ಸರ್ ಹಾಂ ಹಾಂ ಸರ್ ಹಾಂ ಸರಿ ಸರ್ ನಾನು ಬರ್ತಾ ಇದ್ದೀನಿ ಹಂಗಾದ್ರೆ ಓಕೆ ಓಕೆ ಯಾ ತ್ಯಾಂಕ್ಸ್ ಧನ್ಯವಾದಗಳು ಬಾಯ್ ಹ್ಞೂ